ನಮ್ಮ ಭಾರತದ ಆರೋಗ್ಯ ಕ್ಷೇತ್ರ ತುಂಬ ಹಾಳಾಗಿ ಹೋಗಿದೆ ಹೇಗೆಂದರೆ ನಮ್ಮ ಭಾರತದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೊದಲ್ನೇದಾಗೀ ತುರ್ತು ಪರಿಸ್ಥಿತಿ ಅಷ್ಟು ಚೆನ್ನಾಗಿ ಇರೋದು ಇಲ್ಲ ಆಮೇಲೆ ಸರಿಯಾಗಿ ಅಲ್ಲಿರುವ ಸಿಬ್ಬಂದಿ ವರ್ಗದವರು ವೈದ್ಯರುಗಳು ಸರಿಯಾಗಿ ಕಾರ್ಯ ನಿರ್ವಹಿಸುತ್ತಿಲ್ಲ ಅದ್ರ ಬಗ್ಗೆ ಯಾರೂ ಎಚ್ಚೆತ್ಕೊಂಡಿಲ್ಲ ಇನ್ನೂ ಹೇಗೆಂದರೆ ಆಮೇಲೆ ತುಂಬ ಬಡವನಾದವನು ತನ್ನ ಆರೋಗ್ಯದ ಆರೋಗ್ಯವನ್ನು ಹಣವಿಲ್ಲದಿದ್ದರೆ ಅವನು ಹೇಗೇ ಸರಿಪಡಿಸ್ಕೊಳೊಕ್ ಆಗೋದು ಇಲ್ಲ ಹೇಗಂದರೆ ಅವ್ನಿಗೆ ಹಣ ಕೊಟ್ಟು ಈಗ ಡಾಕ್ಟ್ರ್ಗಳು ಲಂಚದ ಆಸೆಗೇ ಬಿದ್ದಿರ್ತಾರೆ ಅಲ್ಲಿರೋ ಸಿಬ್ಬಂದಿವರ್ಗದವರು ಲಂಚ ಕೊಟ್ಟರೆ ಮಾತ್ರ ಅವರಿಗೇ ಬೇಕಾಗಿರುವಂತಹ ಮೆಡಿಸಿನ್ಸ್ ಆಯ್ತು ಆಪ್ರೇಶನ್ಸ್ ಆಯಿತು ಈ ಥರ ವ್ಯವಸ್ಥೆ ಮಾಡ್ಕೊಡ್ತಾರೆ ಪಾಪ ಬಡವ ಎಲ್ಲಿಂದ ಹಣ ತಂದ್ಕೊಡ್ತಾನೆ ಹಣ ಅವ್ನಹತ್ರ ಇಲ್ಲದೆ ಇರೋದರಿಂದ ಅವನ ಆರೋಗ್ಯ ಸುಧಾರಿಸ್ಕೊಂಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಹಾಗೆ ಆ ಥರ ಇದೆ ನಮ್ಮ ಆರೋಗ್ಯ ಭಾರತದ ಆರೋಗ್ಯ ಪರಿಸ್ಥಿತಿ ಅದ್ರ ಬಗ್ಗೆ ಯಾರೂ ಎಚ್ಚೆತ್ಕೊಂಡಿಲ್ಲ ಹಾಗೆಯೇ ಆಮೇಲೇ ಹ ವೈದ್ಯಾಧಿಕಾರಿಗಳು ಈಗ ಅರ್ಥ ಮಾಡ್ಕೊಳೋದಿಲ್ಲ ಪಾಪ ಇವ್ನು ಬಡವ ಇವನು ನಮ್ಮನ್ನ ನಾವೂ ಸರ್ಕಾರ ಹಣ ಕೊಡುತ್ತೆ ನಮಗೆ ಸಂಬಳ ಕೊಡುತ್ತೆ ನಾವು ಅದ್ರ ತಕ್ಕನಾಗಿ ನಾವು ಕೆಲಸ ಮಾಡಬೇಕು ಅನ್ನೋದು ಅವರಿಗೆ ಅರಿವಾಗಿರೋದಿಲ್ಲ ಅವ್ರಿಗೆ ಏನಂದರೆ ನಾ ದುಡ್ಡು ಮಾಡಬೇಕು ಮನೆಮೇಲೆ ಮನೆ ತಗೋಬೇಕು ಮನೆಮೇಲೆ ಮನೆ ಕಟ್ಟಬೇಕು ಅನ್ನೋ ಆಸೆಗಳೇ ಜಾಸ್ತಿ ಇರುತ್ತೆ ಅಲ್ಲಿರುವ ಸಿಬ್ಬಂದಿವರ್ಗದವರು ಹಾಗೇ ಡಾಕ್ಟರ್ಸ್ಗಳೇ ಹಣ ತಗೊಳ್ತಿದ್ದಾಗ ನಾವು ಯಾಕೆ ತಗೋಬಾರ್ದು ಅನ್ನೋ ಇದರಲ್ಲಿ ಇರ್ತಾರೆ ಹಾಗಿರುವಾಗ ನಮ್ಮ ಆರೋಗ್ಯದ ಭಾರತದ ಆರೋಗ್ಯ ಪರಿಸ್ಥಿತಿ ಕ್ಷೇತ್ರ ತುಂಬ ಹದಗೆಟ್ಟೀ ಹಾಳಾಗಿ ಹೋಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ